ಹಾಂ ನಮಸ್ತೆ ಹೇಳಿ ಹಲೋ ಎಂತಾ ಹೇಳಿ ಕೇಳಿಸ್ತಾ ಇಲ್ಲ ಹಾಂ ಈಗ ಹೆಚ್ಚಾಗಿ ವಾಣಿಜ್ಯ ವಿಭಾಗದಲ್ಲಿ ಕಲಿತವರಿಗೆ ಕೆಲಸ ಸಿಕ್ತಾ ಇದೆ ನೀವು ಅದನ್ನು ಆಯ್ಕೆ ಮಾಡಿದರೆ ಒಳ್ಳೆಯದು ಇಲ್ಲದಿದ್ದರೆ ನೀವು ವಿಜ್ಞಾನದಲ್ಲಿ ತಗೊಳೋದಾದ್ರೆ ಮುಂದೆ ಇಂಜಿನಿರಿಂಗ್ ಮಾಡಿದರೆ ಈ ಐ ಟಿ ಕಂಪನಿಗಳೆಲ್ಲ ಇರ್ತದಲ್ಲ ಅದರಲ್ಲೆಲ್ಲ ಹೆಚ್ಚಾಗಿ ಕೆಲಸ ಸಿಗ್ತದೆ ಅಥವಾ ನೀವು ಡಿಗ್ರಿ ಮುಗಿಸಿ ವಿಜ್ಞಾನದಲ್ಲಿ ಡಿಗ್ರಿ ಮುಗಿಸಿದರೆ ನೀವು ಕಂಪ್ಯೂಟರ್ ತಗೊಂಡ್ರೆ ಕಂಪ್ಯೂಟರ್ ಒಂದು ಆಯ್ಕೆಯಾಗಿ ತಗೊಂಡ್ರೆ ಅದರಲ್ಲಿ ಕೂಡ ಹೆಚ್ಚಾಗಿ ಈಗ ಹೆಚ್ಚಾಗಿ ಎಲ್ಲ ಐ ಟಿ ಕಂಪನಿಗಳೆಲ್ಲ ಇದೆಯಲ್ವ ಹಾಗಾಗಿ ಅದರಲ್ಲಿ ನಿಮಗೆ ಕೆಲಸ ಸಿಗುವ ಸಾಧ್ಯತೆ ಹೆಚ್ಚಿರ್ತದೆ ನೀವು ವಾಣಿಜ್ಯದಲ್ಲಿ ತಗೊಂಡ್ರೆ ಇದು ಡಿಗ್ರಿ ಮಾಡಿದ ನಂತರ ನೀವು ಇದು ಸಿ ಎ ಎಲ್ಲ ಆಗಬಹುದು ಅಥವಾ ಈಗ ನೀವು ಅಕೌಂಟ್ಸ್ ತಗೊಂಡ್ರೆ ಅದರಲ್ಲಿ ಈಗ ಅಕೌಂಟೆಂಟ್ ಎಲ್ಲ ಬೇಕಾಗಿರತ್ತಲ್ಲ ಕೆಲವು ಹೆಚ್ಚಿನ ಕೆಲಸ ಅದರಲ್ಲಿ ಸಿಗ್ತದೆ ಹಾಂ ವಾಣಿಜ್ಯ ವಿಭಾಗದಲ್ಲಿ ಹೆಚ್ಚಾಗಿ ಕೆಲಸ ಸಿಗ್ತದೆ ಎಲ್ಲರಿಗೂ ಈಗ ನಿಮಗೆ ಆ ಥರ ಯಾವ್ದ್ರಲ್ಲಾದರೂ ಹೊರಗಡೆ ಸಿಗಲಿಲ್ಲಾಂತ ಹೇಳಿದರೆ ನೀವು ಅದೇ ಆಯ್ಕೇಂತ ಇಟ್ಕೊಳ್ಬೇಕಂತಿಲ್ಲ ನಿಮಗೆ ಲೆಕ್ಚರರ್ ಆಗಲಿಕ್ಕೆ ಆಸೆ ಇದ್ದರೆ ಅದು ಕೂಡ ಆಗಬಹುದು ವಾಣಿಜ್ಯ ವಿಭಾಗದಲ್ಲಿ ಡಿಗ್ರಿ ಮುಗಿಸಿ ಮತ್ತೆ ಮುಂದೆ ಅದರಲ್ಲೇ ನೀವು ಸ್ನಾತಕೋತ್ತರ ಪದವಿಯೆಲ್ಲ ಪಡ್ಕೊಂಡ್ರೆ ನೀವು ಮುಂದೆ ಲೆಕ್ಚರರ್ ಕೂಡ ಆಗಬಹುದು ಇಲ್ಲ ನಿಮಗೆ ಬೇರೆ ಕಂಪನಿಗಳಲ್ಲೇ ಕೆಲಸ ಮಾಡಬೇಕಂತ ಇದ್ದರೆ ನೀವು ಸ್ವಲ್ಪ ನಿಮ್ಮ ಈ ಕ್ಲಾಸ್ ಮಾತ್ರ ಅಲ್ಲದೆ ಅದಕ್ಕೆ ಬೇಕಾಗಿರುವಂತಹ ಈಗ ಕೆಲಸಕ್ಕೆ ಬೇಕಾಗಿರುವಂತಹ ತರಬೇತಿಯೆಲ್ಲ ಪಡ್ಕೊಂಡ್ರೆ ನಿಮಗೆ ಕೆಲಸ ಸಿಗ್ತದೆ ಮತ್ತೆ ಯಾವುದೇ ನೀವು ವಿಭಾಗ ತಗೊಂಡ್ರೂ ಕೂಡ ನೀವು ಕಲಿಯೋದರ ಜೊತೆಗೆ ಈ ಹೆಚ್ಚಿನ ತರಬೇತಿ ಎಲ್ಲ ಇರ್ತದಲ್ವ ಪಡ್ಕೊಳ್ಬೇಕಾಗ್ತದೆ ಹಾಂ ಸರಿ ನಿಮಗೇನಾದರೂ ಕೇಳ್ಲಿಕ್ಕಿದ್ರೆ ಹೇಳಿ